ನಮ್ಮ ಪ್ರದೇಶದಲ್ಲಿ ಅನೇಕ ಸರ್ಕಾರಿ ಆಸ್ಪತ್ರೆಗಳಿವೆ ಖಾಸಗಿ ಆಸ್ಪತ್ರೆಗಳಿವೆ ಸಾಕಷ್ಟು ಸೌಲಭ್ಯಗಳು ಇಂದಿನ ದಿನಗಳಲ್ಲಿ ಸಿಗುತ್ತದೆ ನಮ್ಮ ಆರೋಗ್ಯ ಸೇವೆಯಲ್ಲಿ ಅಗಾಂತರ್ವಾದ ಬದ್ ಬದಲಾವಣೆ ಹಾಗೆ ಸುಧಾರಣೆ ಆಗಿದೆ ಈಗ ಚಿಕ್ಕ ಚಿಕ್ಕ ಆಸ್ಪತ್ರೆಯನ್ನು ಎಸ್ಟೀಲ್ ಮಾಡಿ ಹಂಡ್ರೆಡ್ ಹಾಸಿಗೆ ನೂರು ಹಾಸಿಗೆ ವಿಸ್ತರಿಸಿರ್ತಾರೆ ಅಲ್ಲಿ ಬಹಳಷ್ಟು ದೀರ್ಘ ಕಾಯಿಲೆ ಇದ್ದವ್ರನ್ನು ನಾವು ಒಳಗೆ ಅಡ್ಮಿಟ್ ಮಾಡ್ಕೊಂಡು ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ ಎಲ್ಲ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆ ಆದರೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಮತ್ತು ಬೇರೆ ಕಡೆ ಖಾಸ್ಗಿ ಆಸ್ಪತ್ರೆಗಳಲ್ಲಾದರೆ ಹಸಿರು ಕಾರ್ಡ್ ಹೊಂದಿದವರಿಗೆ ಉಚಿತವಾಗಿ ಇಲ್ಲಿ ಸೇವೆ ಆರೋಗ್ಯ ಸೇವೆ ಸಿಗುತ್ತದೆ ಹಿಂದಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಭಯಂಕರವಾದಂಥ ಬದಲಾವಣೆಯ ಸುಧಾರಣೆಗಳು ಆಸ್ಪತ್ರೆಯಲ್ಲಿ ಆಗಿವೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಎರಡು ಸಾವಿರ್ದ ಇಸವಿಯಲ್ಲಿ ಕೊರೋನ ಅಟ್ಯಾಕ್ ಆದಾಗ ಬಹಳಷ್ಟು ಜನ ಬಳಲಿದರು ಸತ್ತು ಹೋದರು ಅಂಥ ವೇಳೆಯಲ್ಲಿ ನಮ್ಮ ದೇಶದಲ್ಲಿ ಪ್ರಧಾನ ಮಂತ್ರಿಯವರು ಒಂದು ಹೊಸ ಔಷಧವನ್ನು ವಿಜ್ಞಾನಿಗಳಿಗೆ ಹೇಳಿ ಹೊಸ ಔಷಧಿಯನ್ನ ಕಂಡು ಹಿಡಿದು ಆ ಔಷಧಿಯನ್ನು ಜನರಿಗೆ ಹಾಕಿ ಇಂಜೆಕ್ಷನ್ ಅವೆಲ್ಲ ಹಾಕಿ ಸರಿ ಪಡಿಸಿದ್ರು ಆನಂತರ ಏನು ರೇಟ್ ಅಪ್ಡೇಟು ಕಡಿಮೆ ಆಯಿತು ಈಗ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಗರ್ಭಿಣಿಯರಿಗೆ ಸ್ತ್ರೀಯರಿಗೂ ಕೂಡ ಹೆಚ್ಚಿನ ಒಂದು ಸುಧಾರಣೆಯ ಸುಧಾರಣೆಯನ್ನು ಮಾಡಿದ್ದಾರೆ ಕುಶನ್ ಆಸ್ಪತ್ರೆ ಅಂತ ಮಾಡಿದ್ದಾರೆ ಅವರಿಗೆ ಏನೇನು ಬೇಕು ಮಗು ಹುಟ್ಟಿ ಅಂದರೆ ಅವ್ರಿಗೆ ಏನೇನು ಕೊಡಬೇಕು ಎಲ್ಲ ಕೊಡ್ತಾರೆ ಮಕ್ಕಳಿಗೆ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ಔಷಧಗಳನ್ನ ಕೊಡಬೇಕು ಇಂಜೆಕ್ಷನ್ ಕೊಡಬೇಕು ಎಲ್ಲವನ್ನೂ ತಾಯಿ ಪುಸ್ತಕ ಅಂತ ಇರುತ್ತೆ ಅದರಲ್ಲಿ ನಮೂದು ಮಾಡಿ ಕೊಟ್ಟಿರ್ತಾರೆ ಅದು ಎಲ್ಲ ಉಚಿತವಾಗಿ ಮಾಡ್ತಾರೆ ಯಾವುದೇ ವ್ಯಾಧಿ ಇರಲಿ ಈಗಿನ ಕಾಲದಲ್ಲಿ ಅದಕ್ಕೆ ಪ್ರತಿಯಾದಂಥ ಪರಿಹಾರ ಇರುತ್ತೆ ಇದು ಎಲ್ಲ ಹೇಗೆ ಸಾಧ್ಯ ಆಯಿತು ಅಂದರೆ ಸರಕಾರದ ಸುಧಾರಣೆಗಳಲ್ಲಿ ಇದು ಸಾಧ್ಯ ಸಾಧ್ಯ ಅಂತ ಸಹ ಕಾರಣ ಆಯಿತು ಹಿಂದಿನ ಕಾಲದಲ್ಲಿ ಹೀಗಿರಲಿಲ್ಲ ಜೆಡ್ಡು ಜಾಪತ್ರೆಗಳು ಬಂದರೆ ದೇವರ ಹೆಸರು ಹೇಳಿ ಅವರು ಆಧಾರ ಅಂಗಾರ ಹಚ್ಚಿ ಬೇಡ್ಕೊಂಡು ಬಿಡ್ತಿದ್ದರು ಉಳಿದ್ರೆ ದೇವ್ರು ಉಳಿಸ್ಯಾನ ಅಂತಿದ್ರು ಸತ್ರ ಆಯಿತು ಪಾಪ ಮಾಡ್ಯಾನ ಕರ್ಮ ಮಾಡ್ಯಾನ ಸತ್ತನಾ ಅಂತ ಹಿಂಗೆ ಒಂದು ಭಾವನೆ ಜನರನ್ನ ಮನಸ್ಸಿನಲ್ಲಿ ಮೂಢನಂಬಿಕೆ ಇತ್ತು ಈಗ ಆ ಮೂಢನಂಬಿಕೆ ಹೋಗಿದೆ ಎಲ್ಲ ಆವಿಷ್ಕಾರಗಳಾಗ್ಯಾವು ಔಷಧದಲ್ಲಿ ಆವಿಷ್ಕಾರ ಆಗಿದೆ ಯಾವುದೇ ಬೇರೆ ಬರಲಿ ನಾವು ಆಸ್ಪತ್ರೆ ಹೋದರೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇದು ಪ್ರತಿದಿನ ಭೇಟಿ ನೀಡತಕ್ಕಂಥ ಆಸ್ಪತ್ರೆಯಲ್ಲಿ ನಾವು ಕಂಡಂತದ್ದಂದ್ರೆ ಒಂದು ಸುಮಾರು ಮೂವತ್ತು ವರ್ಷದಲ್ಲಿ ಅಗಾಧ ಆಘಾತವಾದಂಥ ಒಂದು ಬದಲಾವಣೆಯನ್ನ ನಮಗೆ ಕಂಡು ಬರ್ತದೆ ಈ ಪ್ರತಿಯೊಂದಕ್ಕೂ ಔಷಧ ಕಂಡು ಹಿಡ್ದು ಬಿಟ್ಟರೆ ಆ ಔಷಧ ಶಿಫ್ಟ್ ಸಿಗುತ್ತೆ ಹಾವು ಕಚ್ಚಿದ್ರೂ ಊಹಿಸ್ಬೋದು ಮತ್ತು ಎಲ್ಲೂ ಬೇನೆ ಬೆರಿ ಬೆರಿ ಬೇನೆಗಳು ಬಂದರೆ ಅವಕ್ಕೂ ಕೂಡ ಚಿಕಿತ್ಸೆ ಇದೆ ಎಲ್ಲದಕ್ಕೂ ಚಿಕಿತ್ಸೆ ಕ್ಯಾನ್ಸರಿಗೆ ಚಿಕಿತ್ಸೆ ಇದೆ ಪ್ರತಿಯೊಂದಕ್ಕು ಈಗ ಔಷಧಿಗಳನ್ನು ಕಂಡು ಹಿಡ್ದು ಬಿಟ್ಟಾರೆ ಬಹಳಷ್ಟು ಈ ದೇಶದಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ ವಿಜ್ಞಾನ ಅಂದರೆ ಮೆಡಿಕಲ್ ಸೈನ್ಸ್ನಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ ಈಗ ಏನೇ ಬರಲಿ ನಮಗ ರೋಗ ರುಜಿನಗಳು ಭಯ ಪಡ್ತಕ್ಕಂಥ ಎಲ್ಲ ಹಿಂದಕ್ಕೆ ಒಂದು ಕಾಲಿಟ್ಟು ಕ್ಷಯ ಅಂದರೆ ಅದು ಅಂತಿಮ ಹಂತ ಅಂತ ತಿಳ್ಕೊಂಡಿದ್ರು ಈಗ ಹಾಗಿಲ್ಲ ಟಿಬಿ ಟ್ಯೂಬರ್ಕಿಲೋಸಿಸ್ ಅದು ಈಗ ಔಷಧಿ ಇದೆ ಅದರಿಂದ ನಾವು ಸರ್ಕಾರಿ ಆಸ್ಪತ್ರೆ ಹೋಗಿ ಉಚಿತವಾಗಿ ಔಷಧ ಪಡೆದು ನಾವು ಬದುಕೋಕ್ಕೆ ಆಸ್ಪದ ಆಗಿದೆ ಇದು ಎಲ್ಲ ಹೇಗೆ ಸಾಧ್ಯ ಆಯ್ತಂದ್ರೆ ನಮ್ಮನ್ನ ಆಳತಕ್ಕಂಥ ರಾಜಕಾರಣಿಗಳು ಸರ್ಕಾರಗಳು ನಮಗೆ ಸಾಕಷ್ಟು ಸಹಾಯ ಮಾಡ್ಯಾವು ವಿಜ್ಞಾನಿಗಳಿಗೆ ಏನು ವಿಜ್ಞಾನಿಗಳು ಬ ಸಾಕಷ್ಟು ವಿಜ್ಞಾನಿ ವಿಜ್ಞಾನಿಗಳು ಈ ದೇಶದಲ್ಲಿ ಅದರ ಹೆಚ್ಚು ಓದಿದಂಥ ವಿಜ್ಞಾನಿಗಳು ಪ್ರತಿಭಾ ಪಾಲಾಯನ ಮಾಡ್ತಿದ್ರು ಈಗ ಅದು ಕಡಿಮೆ ಆಗಿದೆ ಇಲ್ಲಿ ನಮ್ಮ ದೇಶದಲ್ಲಿ ಓದ್ಯಂತಾರು ವಿಜ್ಞಾನಿಗಳು ನಮ್ಮ ಔಷಧ ತಯಾರು ಮಾಡಿ ನಮಗೆ ಕೊಡ್ತಿರೋದಕ್ಕೆ ನಿದರ್ಶನ ಅಂದ್ರೆ ಕೊರೋನ ಬಂದಾಗ ಇದು ನಾವು ತಿಳ್ಕೊಳ್ಬೋದಾಗಿತ್ತು ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಕೊರೋನ ಹೊಸದು ಕಾಣಿಸಿದ್ದು ಭಾರತ ಮೋದಿಯವರ ಪ್ರಯತ್ನದಿಂದ ಅದು ಎಲ್ಲ ಸಾಧ್ಯ ಆಯ್ತು ಪ್ರಧಾನ ಮಂತ್ರಿ ಮೋದಿಯವರು ಅದನ್ನು ಕಂಡು ಹಿಡಿಸಿದ್ರು ವಿಜ್ಞಾನಿಗಳಿಂದ ನಮ್ಮನ್ನು ಬದುಕಿಸಿದ್ರು ಆ ದೇಶದ ಜನರನ್ನು ಭಾರತದ ಜನರನ್ನು ಬದುಕಿಸಿದ್ರು ಅಷ್ಟೇ ಅಲ್ದೆಲೆ ಬೇರೆ ದೇಶಗಳಿಗೆ ಸತ್ತಿಗೆ ಉಚಿತವಾಗಿ ಕೊಟ್ಟು ಅವರಿಗೆ ಸಹಾಯ ಮಾಡಿ ಬದುಕಲಿಕ್ಕೆ ಅನ್ಕೂಲ ಮಾಡಿ ಕೊಟ್ಟರು ಇಷ್ಟೆಲ್ಲ ಸುಧಾರಣೆಗಳಾಗ್ಯಾವು ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಕಾಯಿಲೆ ಬಂತಂದ್ರೆ ಭಯ ಬೀಳತಕ್ಕಂಥದ್ದು ಎಲ್ಲ ಪ್ಯಾರ್ಲೀಸಿಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಕ್ಯಾನ್ಸರ್ ಅಂದರೆ ಒಂದು ಕಾಲಕ್ಕೆ ಕ್ಯಾನ್ಸಲ್ ಅಂತ ತಿಳ್ಕೊಂಡಿದ್ರು ಜೀವಕ ಲಾಸ್ಟ್ ಕ್ಯಾನ್ಸರ್ ಕ್ಯಾನ್ಸರ್ ಬಂತಂದ್ರೆ ಕ್ಯಾನ್ಸಲ್ ಆಗುವ ಅಂತ ತಿಳಿದ್ರಿ ಈಗ ಹಾಗಿಲ್ಲ ಎಲ್ಲದಕ್ಕೂ ಔಷಧಿ ಸಿಗ್ತದೆ ಕಂಡು ಹಿಡ್ದಾರ ಅದಕ್ಕೆ ನಾವು ಯಾವುದೇ ರೋಗ ಬಂತಂದ್ರೆ ವಿಳಂಬ ಮಾಡಿದ್ರಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅದನ್ನು ಬಿಟ್ಟಿಯಾಗಿ ಇರತಕ್ಕಂಥ ಒಂದು ಚಿಕಿತ್ಸೆನ ಪಡೆದ್ಬಿಟ್ರೆ ನಮ್ಗೆ ಏನೂ ಇಲ್ಲ ನಾವು ಬದುಕ್ಲಿಕ್ಕೆ ಭಾಳ ವರ್ಷ ಈ ಭೂಮಿ ಮೇಲೆ ಭಾಳ ವರ್ಷ ಬದುಕಲಿಕ್ಕೆ ಸಹಾಯ ಆಗ್ತದಂತ ಹೇಳಿ ನನ್ನ ನನ್ನ ಅನಿಸಿಕೆ